ಲಾವಾ ಬ್ಲೇಜ್ ಫೈವ್ ಜಿ ಮೊಬೈಲು ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನ ನೋಡಕ್ಕೆಷ್ಟು ಚೆನ್ನಾಗಿದೆಯೋ ಇದನ್ನ ಬಳಸಕ್ಕೂಡ ಅಷ್ಟೇ ಚೆನ್ನಾಗಿದೆ ಗ್ರೀನ್ ಗ್ಲಾಸ್ ಹೊಂದಿರುತ್ತೆ ಮತ್ತು ಏಟ್ ಜಿ ಬಿ ರ್ಯಾಮು ನೂರ ಇಪ್ಪತ್ತೆಂಟು ಸ್ಟೋರೇಜು ಫೈವ್ ಜಿ ರೆಡಿ ಮತ್ತು ಐವತ್ತು ಎಮ್ ಪಿ ಟ್ರಿಪಲ್ ಕ್ಯಾಮ್ರಾ ಹೊಂದಿರುತ್ತೆ ಅಪ್ಟು ಹದಿನಾರು ಜಿ ಬಿ ಎಕ್ಸ್ಪಾಂಡೇಬಲ್ ರ್ಯಾಮು ಚಾರ್ಜರ್ ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಕ್ಲೀನ್ ಆಂಡ್ರಾಯ್ಡು ಇದೆಷ್ಟು ಕಡಿಮೆ ಬೆಲೆಗೆ ಸಿಕ್ತಿದೆ ಅಂದರೆ ಇದ್ರ ಬೆಲೆ ಬಂದುಬಿಟ್ಟು ಹದಿನಾರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆದರೆ ಇದು ಸಿಕ್ತಿರೋ ಬೆಲೆ ಅಂದರೆ ಇಪ್ಪತ್ತೊಂದು ಪರ್ಸೆಂಟ್ ಕಮ್ಮಿಗೆ ಸಿಗ್ತಾ ಇದೆ ಅಂದರೆ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದು ಸಿಕ್ತಾ ಇದೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಇದು ಗ್ರೀನ್ ಗ್ಲಾಸ್ ಹೊಂದಿರುತ್ತಲ್ಲ ಅದಂತು ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಮೊಬೈಲು ಬಳಸೋಕ್ಕೂ ಅಷ್ಟೆ ತುಂಬ ತುಂಬ ತುಂಬಾ ಚೆನ್ನಾಗಿದೆ